ಹಾಂ ಹೌದು ಸರ್ ಹೇಳಿ ಏನು ಬೇಕಾಗಿದೆ ನಿಮಗೆ ಹಾಂ ಸರ್ ಎಲ್ಲ ಇದೆ ಶೂಸು ಸಿಗುತ್ತೆ ನೈಕಿ ಪುಮಾ ಚಪ್ಪಲಿನು ಇದೆ ನಿಮ್ಗೆ ಯಾವ್ದು ಬೇಕಾಗಿತ್ತು ಹಾಂ ಸರಿ ಸರ್ ಯಾವ ಸೈಜ್ ಬೇಕಾಗಿತ್ತು ನಿಮಗೆ

ಹಾಂ ಸರಿ ಸರಿ ಸರಿ ಸರ್ ನೀವು ಬನ್ನಿ ಇಲ್ಲಿ ಅಂಗಡಿಗೆ ಬನ್ನಿ ನೋಡಿ ಇವಾಗೆಲ್ಲ ಹೊಸ ಹತ್ತು ಗಂಟೆವರೆಗೆ ಓಪನ್ ಇರುತ್ತೆ ರಾತ್ರಿ ಎಲ್ಲಾ ಥರದ್ದು ತರಿಸಿದಿವೀಗ ಹೊಸ ಸ್ಟಾಕ್ ಎಲ್ಲ ಬಂದಿದೆ ಬೆಲ್ಟ್ ಸ್ಲಿಪ್ಪರು ಮತ್ತೆ ಈ ಮಾಮೂಲಿ ಫ್ಲಿಪ್ ಪ್ಲಾಪ್ಸ್ ಅಂತ ಬರುತ್ತಲ್ಲ ಅದು ಇದೆ ಮತ್ತೆ ಶೂ ಹಾಂ ವಾಟ್ಸ್ಆ್ಯಪಲ್ಲು ಕಳಿಸ್ತಿನಿ ನಿಮ್ಗೆ ಯಾವ ಫೋಟೋ ಬೇಕೋ ಸೆಲೆಕ್ಟ್ ಮಾಡಿ ಸೈಜು ನಿಮಿಗೆ ಯಾವ್ದು ಬೇಕಂತನು ನೀವು ಹೇಳಿ ಅದು ಸೈಜ್ ಇದೆಯಾ ಅಂತ ನಾವು ನಿಮ್ಗೆ ಚೆಕ್ ಮಾಡಿ ಹೇಳ್ತಿನಿ ನಿಮಗೇನು ಕಲರ್ಸು ಬೇಕಂದರೆ ಹೇಳಿ ಸೈಜಸ್ಸು ಅದೇ ಸರ್ ಬೆಲ್ಟ್ ಸ್ಲಿಪ್ಪರ್ ಎಲ್ಲ ಒಂದು ಒಂದು ಸಾವಿರದ ಮುನ್ನೂರು ನಿಮಗೆ ಹಾಂ ನಿಮಗೆ ನಾರ್ಮಲ್ಲು ಫ್ಲಿಪ್ ಪ್ಲಾಪ್ ಬೇಕಂದರೆ ನಿಮಗೆ ಏಳುನೂರು ಆರುನೂರು ಇಂದ ಸ್ಟಾರ್ಟು ಒಂದೊಂದು ಬ್ರ್ಯಾಂಡು ಒಂದೊಂದು ಥರ ಇದೆ ನೈಕಿಲಾದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಸಿಗುತ್ತೆ ನಿಮಗೆ ಓಕೆ ಶೂಗುಳು ಅಷ್ಟೇ ಸರ್ ಕಡಿಮೆ ದರದಲ್ಲೇ ಸಿಗುತ್ತೆ ಇವಾಗ ನಿಮಗೆ ಸಾವಿರ ಒಂದುವರೆ ಎರಡು ಸಾವಿರದಿಂದ ಸ್ಟಾರ್ಟು ಹಾಂ ಸರ್ ಇದು ನಿಮಗೆ ಸ್ಪೋರ್ಟ್ ಶೂಸುನು ಇದೆ ಕ್ಯಾಶುವಲ್ಸು ಇದೆ ಹಾಂ ಸರ್ ನೈಕಿನು ಇದೆ ಸರಿ ನಾನು ನಿಮಗೆ ಫೋಟೋ ಕಳ್ಸ್ತೀನಿ ಸರ್ ನಿಮಗೆ ಅದುನ್ನ ಹಾಂ ಚೆಕ್ ಮಾಡಿ ನೀವು ನನ್ಗೆ ವಾಟ್ಸ್ಆ್ಯಪ್ ಮಾಡಿ ನಾನು ನಿಮಗೆ ಯಾವ ಸೈಜ್ ಬೇಕು ಅದೆಲ್ಲ ಎತ್ತಿ ಇಟ್ಟಿರ್ತೀನಿ ಕಲರ್ ಯಾವ್ದು ಅಂತ ಬಂದು ಒಂದು ಸಾರಿ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದರೆ ತಗೊಂಡು ಹೋಗಿ ಹಾಂ ಸರ್ ತೆಗೆದಿಡ್ತಿವಿ ಹತ್ತು ಗಂಟೆವರೆಗೆ ಇರತ್ತೆ ಯಾವಾಗ್ಲಾರು ಬನ್ನಿ

ಹಾಂ ಸರ್ ಓಕೆ ಸರ್ ಬನ್ನಿ ತ್ಯಾಂಕ್ ಯು ಓಕೆ